ಕನ್ನಡ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡ ಭಾಷೆಯ ಪಾತ್ರ ಮೊದಲಿಗೆ ಕುವೆಂಪುರವರು ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ಅಂತ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ನಮ್ಮ ಕನ್ನಡ ಹೆಮ್ಮೆಯ ಕನ್ನಡ ಕನ್ನಡವು ಒಂದು ಅದ್ಭುತ ಭಾಷೆ ಕನ್ನಡ ಎಂದರೆ ಕುಣಿದಾಡ್ತೀವಿ ಕನ್ನಡ ಎಂದರೆ ಕಿವಿ ನಿಮಿರ್ತವೆ ಅಂತ ಕುವೆಂಪುರವರು ಹೇಳ್ತಾರೆ ನಮ್ಮ ಕನ್ನಡ ಭಾಷೆಯ ಏಳಿಗೆಗಾಗಿ ಸರ್ಕಾರ ಹತ್ತು ಹಲವಾರು ಸಂಘಟನೆಗಳು ರಾಜಕೀಯ ಪಕ್ಷಗಳು ಅನೇಕರು ಅವರದ್ದೇ ಆದ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ನಮ್ಮ ಕನ್ನಡ ಭಾಷೆಯ ಏಳಿಗೆಗಾಗಿ ಕನ್ನಡದ ಪ್ರಾಚೀನತೆಯನ್ನು ತೀರ್ಮಾನಿಸಲು ಬೇರೆ ಬೇರೆ ಭಾಷೆಗಳು ಬರದ ಬರವಣಿಗೆಯು ದಾಖಲೆಗಳಲ್ಲಿ ನಮ್ಮ ನಾಡು ಮತ್ತು ನುಡಿಗಳ ಬಗ್ಗೆ ಇರುವ ಉಲ್ಲೇಖನಗಳನ್ನು ಹುಡುಕುವ ಅಭ್ಯಾಸವು ಮೊದಲಿನಿಂದಲೂ ರೂಢಿಯಲ್ಲಿದೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡ ಬಹಳಷ್ಟು ಪ್ರಮುಖ ಪಾತ್ರವಹಿಸಿದೆ